ಹಲೋ ಇದು ಜಮೀನೊಳಗೆ ನಾವು ಫಸ್ಟು ಭತ್ತ ಮಡಗ್ಬೇಕಾರೆ ಏನು ಆರು ತಿಂಗಳು ಬೆಳೆ ಬೆಳೆತೈತು ಈಗ ಮೂರು ತಿಂಗ್ಳು ಬಂದಿದೆ ಅದನ್ನು ಆ ಥರ ಏನಾಗಿದೆ ಅಂದೆ ಈಗ ಬೆಳೆಬೇನೆ ಜಾಸ್ತಿ ಆಗಿದೆ ಅದರಿಂದ ಮೆಡಿಷನ್ ಹಾಕಿ ಅದಕ್ಕೆ ಗೊಬ್ಬರ ತಂದು ಎಲ್ಲ ಪ್ರತಿಯೊಂದು ಯೂರಿಯಾ ಗೊಬ್ಬರ ಎಲ್ಲ ಹಾಕಿ ಉತ್ಪತ್ತಿ ಜಾಸ್ತಿ ಮಾಡ್ತಾಯಿದ್ದಾರೆ ಮುಂಚೆ ಇದಿದ್ದು ಆರು ತಿಂಗ್ಳಿಗೆ ಇದ್ದಿದ್ದು ಬೆಳೆ ಆ ಆರು ತಿಂಗಳು ಬರ್ಬೇಕಾರೆ ಬೆನಿಫಿಟ್ ಜಾಸ್ತಿಯಿತ್ತು ಎಲ್ಲ ರೋಗಗಳಿಲ್ಲ ಪ್ರತಿಯೊಂದು ಮನುಷ್ಯನಿಗೆ ಒಳ್ಳೆಯ ಕಾಯಿಲೆ ಇಲ್ದಂಗೆ ಇರ್ತಿತ್ತು ಈಗ ಎಲ್ಲ ಕಾಯಿಲೆ ಜಾಸ್ತಿ ಅದು ಮೆಡಿಷನ್ ಜಾಸ್ತಿ ತಗಂಡು ತಗಂಡು ಎಲ್ಲ ಪ್ರಾಬ್ಲಮ್ ಮನುಷ್ಯನಿಗೆ ಬರ್ತಾಯಿರೋದು ಈಗ ಏನು ಇದೆ ಅಂದರೆ ಹಳೇದು ಬಿಟ್ಟರು ಚೆನ್ನಾಗಿತ್ತು ಈಗ ಹೊಸ್ತಾಗಿ ಬಂದಿದ್ದು ಎಲ್ಲ ಪ್ರಾಬ್ಲಮ್ ಎಲ್ಲ ಮೆಡಿಷನ್ ತೊಗೊಂಡು ತೊಗೊಂಡು ಮನುಷ್ಯನಿಗೆ ಪ್ರಾಬ್ಲಮ್ ಬರ್ತಾಯಿದೆ ಇದರಿಂದ ನನಗೇನಸ್ತೈತೆ ಅಂದರೆ ಹಳೆ ಕಾಲದಿದ್ದಿದ್ದೆ ಬೆಸ್ಟು ಇದಕ್ಕೆ ನಾವು ಗೊಬ್ಬರ ಬಂದ್ಬಿಟ್ಟು ಗಿಡಗಳ್ಗೆ ಗೊಬ್ಬರ ಆಕ್ತಾ ಇದ್ವಿ ಪಸ್ಟು ಈಗ ಗಿಡಗಳ್ಗೆ ಗೊಬ್ಬರ ಹಾಕಲ್ಲ ಎಲ್ಲ ಯೂರಿಯಾ ಅದು ಇದು ಹಾಕ್ತಾರೆ ಈ ಯೂರಿಯಾದಿಂದ ಮನುಷ್ಯನಿಗೆ ಎಲ್ಲ ರೋಗಗಳು ಬರ್ತವೆ ಆ ರೋಗಗಳ್ ತಡಿಬೇಕಾರೆ ನಾವಾಗೆ ನಾವು ಹಿಂದಕ್ಕೋಗ್ಬೇಕು ಹಿಂದಕ್ಕೋಗಿ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನೋಡಿ ಮನುಷ್ಯನ್ನ ನಾವು ಮಾಡೋ ರೀತಿ ಚೆನ್ನಾಗಿ ಗೊಬ್ಬರನೆ ಈ ಎಂಥ ಗೊಬ್ಬರ ಅಂದರೆ ಫಿಷ್ಟೆಜ್ ಬಿಟ್ಬಿಟ್ಟು ಹಳೆ ಗೊಬ್ಬರನ ಗಿಡಗಳಿಂದ ನಾವೇ ಉತ್ಪತ್ತಿ ಮಾಡ್ಕೊಂಡು ತಗೊಂಡು ಹಾಕದ್ರೆ ತುಂಬ ಚೆನ್ನಾಗಿರತ್ತೆ ಪ್ರತಿಯೊಂದು ಮನುಷ್ಯನಿಗೆ ತೊಂದರೆ ಇಲ್ದಂಗೆ ಚೆನ್ನಾಗಿರ್ತದೆ ಈಗ ಜಮಿನೊಳಗೆ ಒಂದು ಕೆ ಜಿ ಬೆಳಿಬೇಕಾರೆ ತುಂಬ ಕಷ್ಟವಿದೆ ಪ್ರತಿಯೊಂದು ಔಷ್ಧಿ ಆಕಿ ಆಕಿ ಬೆಳೆದು ಬೆಳೆದು ಬೆಳೆದು ಹಾಳ್ ಮಾಡ್ತಾರೆ ಜನ ಇನ್ನು ಏನು ಮಾಡಬೇಕು ಅಂದರೆ ನಾವು ನಮ್ಮಲ್ಲಿ ನಾವೇ ತಿಳ್ಕೋಬೇಕು ಯಾವ ಥರ ಮಾಡಬೇಕು ಏನು ಮಾಡಬೇಕು ಜನಗಳಿಗೆ ಏನು ಉಪಯೋಗ ಬಂದರೆ ಯಾವ ಥರ ಆಗತ್ತೆ ಏನು ಹೋಗುತ್ತೆ ಅಂತ ನಾಮ ದೊಡ್ಡವರು ಇದ್ದಾಗ ಆ ಥರ ಇದು ನಡ್ಸ್ಕೋತಾ ಇದ್ದರು ಈಗಿನ ಜನ್ರೇಷನ್ಗೆ ಆ ಇದು ಇಲ್ಲ ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ ಹಿಂದ್ಕ್ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಇರ್ತದೆ ಪ್ರತಿಯೊಬ್ಬರು ರೋಗನ ಕಮ್ಮಿ ಮಾಡ್ಬೌದು ಆರೋಗ್ಯ ಬೇಕಂದರೆ ಆ ಥರ ಮಾಡಿದ್ರೆ ಬರ್ತದೆ ಈಗ ಎಲ್ಲ ಪ್ರೆಸ್ಟೀಜ್ ಬಿಟ್ಬಿಟ್ಟು ಹಳೆ ಸ್ಟೈಲಿಗೆ ಹೋಗಿ